ನಾವು ಮೊಬೈಲ್ನಲ್ಲಿ ನಾನು ಟಿವಿ ಟಿವಿ ನೋಡೋದು ಟಿವಿಯಲ್ಲಿ ಬರುವಂಥ ಚಟುವಟಿಕೆಗಳು ಮತ್ತು ಲೇಡೀಸ್ ಕ್ಲಬ್ಬು ಡಾಕ್ಟರ್ ಅಲೋ ಕಾರ್ಯಕ್ರಮ ನೋಡ್ತೀವಿ ಚಿತ್ರಗೀತೆಗಳನ್ನ ನೋಡ್ತೀನಿ ಆಟೋ ಆಟ ಆಡೋದು ಸ್ಪರ್ಧೆಗಳಲ್ಲಿ ಭಾಗವಹಿಸೋದೆಲ್ಲ ಸ್ಪೋರ್ಟ್ಸ್ ಅವೆಲ್ಲ ನೋಡ್ತೀವಿ ಮತ್ತು ಮೊಬೈಲಲ್ಲಿ ರೀಲ್ಸ್ ನೋಡ್ತೀವಿ ಆಮೇಲೆ ರೀಲ್ಸು ಅದರಲ್ಲಿ ರಂಗೋಲಿಗಳು ಅಡುಗೆಗಳು ಅಡುಗೆ ಮಾಡೋದು ತಿಂಡಿ ಮಾಡೋದು ಪ್ರತಿಯೊಂದು ವಿಷ್ಯ ಬೇಕಿರುತ್ತಲ್ಲ ಎಲ್ಲರಿಗೆ ಚಿತ್ರಗಳು ರಂಗೋಲಿ ಸ್ಪರ್ಧೆ ಅದು ರಂಗೋಲಿ ಬಣ್ಣ ಹಚ್ಚೋದು ಹೇಗೆ ಬಟ್ಟೆ ಹೊಲಿತೀವಿ ಟೈಲರಿಂಗ್ ಕ್ಲಾಸ್ ಮಾಡ್ತೀವಿ ಟೈಲರಿಂಗಲ್ಲಿ ಈಗ ಡ್ರೆಸ್ ಹೇಗೆ ಕಟ್ ಮಾಡ್ತಾರೆ ಮತ್ತು ಬ್ಲೌಸು ಚೂಡಿದಾರು ಅಂಬ್ರೆಲ್ಲ ಆ ಥರ ಅವೆಲ್ಲ ಹೇಗೆ ಕಟ್ ಮಾಡೋದು ಮತ್ತು ಹೇಗೆ ಹೊಲೆಯೋದು ಈಗ ಮಿಷೆನ್ ಟೈಲರಿಂಗ್ ಕ್ಲಾಸ್ ಮಾಡ್ತಾರಲ್ಲ ಅದು ಮಿಷೆನ್ ಏನಾದರೂ ಪ್ರಾಬ್ಲಮ್ ಆದಾಗ ಅದ್ರ ಬಗ್ಗೆ ಫೋನಲ್ಲಿ ತೋರಿಸ್ತಾರಲ್ಲ ಅವೆಲ್ಲ ನೋಡ್ತೀವಿ ಮತ್ತು ಆಟಾಡೋದು ಅಂದರೆ ಈಗ ಮಕ್ಕಳು ಕ್ಲಾ ಕಾಲೇಜಿಂದ ಬರ್ತಾರೆ ಸ್ಕೂಲಿಂದ ಬರ್ತಾರೆ ಆರು ಗಂಟೆಗೆ ಆಗ ಫ್ರೀ ಇದ್ದರೆ ಮಕ್ಳ ಜೊತೆ ಶಟ್ಲ್ ಕಾಕ್ ಆಟಾಡ್ತೀವಿ ಪಾರ್ಕಿಗೋಗ್ತಿವಿ ವಾಕಿಂಗ್ ಮಾಡ್ತೀವಿ ಪಾರ್ಕಲ್ಲಿ ಅಲ್ಲಿ ಸ್ ಸ್ಪೋರ್ಟ್ಸು ಇವೆಲ್ಲ ಇದ್ದಾವಲ್ಲ ಅದ್ರ ಜೊತೆ ಆಟಾಡ್ತೀವಿ ಮತ್ತು ನಮ್ಮ ಹಸ್ಬೆಂಡ್ ಮ್ಯೂಸಿಕ್ ಟೀಚರು ಅವ್ರ ಜೊತೆ ಅವರು ಫ್ರೀ ಇದ್ದಾಗ ಜನಪದ ಗೀತೆಗಳನ್ನ ಹೇಳ್ಸಿ ಹೇಳ್ತೀನಿ ಮತ್ತು ಹೇಳ್ಸ್ಕೊಳ್ತೀನಿ ಬುಕ್ಸೆಲ್ಲ ಓದಿಸ್ತಾಯಿರ್ತಾರೆ ಅವರು ಮಕ್ಳಿಗೆ ಒಳ್ಳೊಳ್ಳೆ ಬುಕ್ಸು ಕೃತಿಗಳದ್ದು ಅಂತೆ ಒಗಟು ಗಾದೆಗಳದ್ದು ಆ ಥರ ಬುಕ್ಸೆಲ್ಲ ಮಕ್ಳಿಗೆ ಹೇಳ್ಕೊಡ್ತಾಯಿರ್ತಾರೆ ಇನ್ನೂ ಕ್ಲಾಸಿಗೆ ಬಂದಾಗ ಇಲ್ಲಿ ನಾವು ಕ್ಲಾಸಲ್ಲಿ ಮಹಿಳಾ ದಿನಾಚರಣೆಗೆ ಸ್ಪೋರ್ಟ್ಸೆಲ್ಲ ಮಾಡ್ತಾಯಿದ್ವಿ ಸ್ಪೋರ್ಟ್ಸ್ಲ್ಲೆಲ್ಲ ಭಾಗವಹಿಸಿದ್ವಿ ಸ್ಪೋರ್ಟ್ಸಲ್ಲೆಲ್ಲ ಭಾಗವಹಿಸಿ ಆಟಾಡ್ತಾಯಿದ್ವಿ ಆಟಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಫ್ರೆಂಡ್ಸೆಲ್ಲ ಸೇರ್ಕೊಂಡು ಎಲ್ಲರ ಜೊತೆ ಬೆರೆತಾಗ ಏನೋ ಒಂಥರ ಖುಷಿಯಾಗಿತ್ತು ರಂಗಭೂಮಿ ಅಂದರೆ ಒಂಥರ ಖುಷಿ ಮಕ್ಳ ಜೊತೆ ಆಟಾಡ್ಕೊಂಡು ಫ್ರೆಂಡ್ಸ್ ಜೊತೆ ಇರೋದೆಲ್ಲ ಅಂದರೆ ಸಂಡೇ ಸಾಟರ್ಡೇ ರಜೆ ಇರುತ್ತಲ್ಲ ಮಕ್ಳ ಜೊತೆ ಎಲ್ಲ ಇರ್ತೀವಲ್ಲ ಆಗ ಮಕ್ಳ ಜೊತೆ ಆಟ ಆಡೋದು ಅವರಿಗಿಷ್ಟ ಬಂದಿದ್ದು ತಿಂಡಿಗಳನ್ನ ಮಾಡ್ಕೊಡೋದು ಅವ್ರೇನು ಕೇಳ್ತಾರೆ ಅದನ್ನ ಮಕ್ಳ ಜೊತೆ ಆಟ ಆಡಿ ವಾಕ್ ಮಕ್ಕಳನ್ನೆಲ್ಲ ವಾಕಿಂಗ್ ಕರ್ಕೊಂಡೋಗೋದು ಹೊರಗಡೆ ಹೋದಾಗ ಚುರುಮುರಿ ಪಾನಿಪುರಿ ಗೋಬಿ ಸಂಡೇ ಫ್ರೀ ಟೈಮಲ್ಲಿ ಮಕ್ಳ ಜೊತೆ ಹೊರಗಡೆ ಹೋಗಿ ತಿಂತಾ ಇರ್ತೀವಿ ಎಲ್ಲ ಒಟ್ಟಿಗೆ ಹೋದಾಗ ಹೊರಗಡೆ ತಿಂದ್ಕೊಂಡು ಅದ್ರ ಬಗ್ಗೆ ಅಲ್ಲೆಲ್ಲ ಆಟ ಆಡ್ಕೊಂಡು ಪಾರ್ಕಿಗೆ ಕರ್ಕಂಡೋಗ್ತೀನಿ ಮಕ್ಕಳೆಲ್ಲ ಆಟಾಡ್ತಾರೆ ಅವರ ಜೊತೆ ಅವ್ರನ್ನ ಕರ್ಕೊಂಡು ಬಂದು ಮನೆ ಅಡುಗೆ ತಿಂಡಿ ಆ ಥರ ಅವರಿಗಿಷ್ಟ ಬಂದಿದ್ದ ತಿಂಡಿಗಳನ್ನ ಮಾಡ್ಕೊಡೋದು ಹೋಗೋದು ಆಮ್ಯಾಕೆ ಶಟ್ಲ್ ಕಾಕ್ ಆಟಾಡ್ತೀನಿ ವಾಲಿಬಾಲ್ ನನ್ನ ಮಗನ ಜೊತೆ ವಾಲಿಬಾಲು ಆಟಾಡ್ತೀವಿ ಚಸ್ ಆಟಾಡ್ತೀವಿ ಮನೆ ಒಳಗೆ ಚೌಕಾಬಾರ ಆಟಾಡ್ತೀವಿ ಫ್ರೀ ಟೈಮು ಏನು ಇದಾಗೋಲ್ಲ ಅಂದಾಗ ಆಟಾಡ್ತಾಯಿರ್ತೀನಿ ರಂಗೋಲಿ ಬಿಡಿಸ್ತಾಯಿರ್ತೀನಿ ರಂಗೋಲಿಗೆ ಬಣ್ಣ ಹಚ್ತೀನಿ ಮತ್ತು ನನ್ನ ಮಕ್ಳಿಗೆ ಡ್ರಾಯಿಂಗೆಲ್ಲ ಬಿಡಿಸ್ಕೊಡ್ತಾಯಿರ್ತೀನಿ ಅವ್ರ ಮಕ್ಕಳು ಸೈನ್ಸ್ ಓದಿರೋದರಿಂದ ಅವ್ರಿಗೆ ಅವೇನೇನೋ ಡ್ರಾಯಿಂಗ್ಗಳಿರ್ತಾವೆ ಅಮ್ಮ ಫ್ರೀ ಇರ್ತೀಯಲ್ಲ ಬಿಡಿಸ್ಕೊಡು ಅಂತಾರೆ ಬಿಡಿಸ್ತೀನಿ ಅವ್ರ ಜೊತೆ ಸೇರ್ಕೊಂಡು ನಾನು ಫ್ರೀಯಾಗಿದ್ದಾಗ ಡ್ರಾಯಿಂಗೆಲ್ಲ ಬಿಡಿಸ್ಕೊಡ್ತೀನಿ ಗೆರೆಗಳು ಹಾಕ್ಕೊಡ್ತೀನಿ ಅವ್ರಿಗೆ ಮಕ್ಕಳಿಗೆಲ್ಲ ಮತ್ತು ಬಟ್ಟೆ ಐರನ್ನೆಲ್ಲ ಮಾಡಿ ಮಕ್ಕಳಿಗೆಲ್ಲ ಕಳಿಸಿ ಇದು ಅವ್ರದ್ದು ಬೇಗ ಬೇಗ ಎಲ್ಲ ಬರೆದು ಮುಗೀತು ಅಂದರೆ ಎಲ್ಲ ಒಂದೊಂದ್ಗಳು ಆಟಾಡ್ತೀವಿ ಚಸ್ ಆಟಾಡ್ತೀವಿ ಹೊರಗಡೆ ಹೋದ್ರೆ ಗಾಡಿಯಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ ಫ್ರೀಯಾಗಿದ್ದಾಗ ಫೋನ್ಗಳಲ್ಲಿ ಪ್ರತಿಯೊಂದು ವಿಚಾರಗಳು ಚೆನ್ನಾಗಿರ್ತವೆ ಒಂದೊಂದು ನೋಡೋ ಅಂಥವು ಹಾಡುಗಳಾಗಿರ್ಬೋದು ನೃತ್ಯಗಳಾಗಿರ್ಬೋದು ಮತ್ತು ಕತೆಗಳು ತುಂಬ ಚೆನ್ನಾಗಿ ಬರ್ತವೆ ಓದೋಕೆ ಗೀತೆಗಳು ಬರ್ತಾಯಿರ್ತವೆ ನೋಡೋಕೆ ರೀಲ್ಸು ಕಾಮಿಡಿಗಳು ಅವ್ರು ಹೇಗೆ ಹೇಗೆ ಮಾಡ್ತಾರೋ ಅವೆಲ್ಲ ನೋಡಿಕೊಂಡು ಎಲ್ಲ ತುಂಬ ಮಕ್ಕಳೆಲ್ಲ ಸೇರ್ಕೊಂಡು ನೋಡ್ತಾಯಿರ್ತೀವಲ್ಲ ಆಗ ಸಖತ್ತವ್ರು ನಗಾಡ್ತಿರ್ತಾರೆ ಆ ಕಾಮಿಡಿಗಳನ್ನ ನೋಡಿ ಏನೋ ಒಂಥರ ಚೆನ್ನಾಗಿರುತ್ತೆ ಒದೊಂದು ಕಾಮಿಡಿಗಳು ಇನ್ನೂ ಟಿವಿಗಳಲ್ಲಿ ಕಾಮಿಡಿ ಹಾಡ್ಗಳು ಬರ್ತಾಯಿರ್ತವೆ ಮತ್ತು ಲೇಡೀಸ್ ಕ್ಲಬ್ ಬರುತ್ತೆ ಹಲೋ ಡಾಕ್ಟರ್ಸ್ ಕಾರ್ಯಕ್ರಮ ಬರುತ್ತೆ ಜ ಧಾರಾವಾಹಿಗಳು ಬರ್ತಾವೆ ಸಿನಿಮಾಗಳು ಬರ್ತಾವೆ ಸ್ಪೋರ್ಟ್ಸ್ ಬರುತ್ತೆ ಅದ್ರ ಬಗ್ಗೆ ನೋಡ್ತಾಯಿರ್ತೀವಿ ಮಕ್ಳ ಜೊತೆ ಚರ್ಚೆ ಮಾಡ್ತಾಯಿರ್ತೀವಿ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನೋಡಿ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಮಾಡ್ತಾಯಿರ್ತೀವಿ ಫೋನು ಎಲ್ಲರ ಜೊತೆ ಸೇರ್ಕೊಂಡು ಮಾಡಿ ಕೇಳಿ ಅದ್ರ ಬಗ್ಗೆ ಸಲ್ಯೂಷನ್ ಕೊಡ್ತಾರೆ ಅನೋದನ್ನ ತಿಳ್ಕೊಳ್ತೀವಿ ಮತ್ತು ಆಮೇಲೆ ಎಲ್ಲ ಹೊರಗಡೆ ಏನು ಸ್ಕೂಲ್ ಟೈಮಲ್ಲಿ ಮಕ್ಕಳು ಭಾಗವಹಿಸ್ತಾಯಿರ್ತಾರೆ ಅವ್ರ ಸ್ಕೂಲ್ಗಳಲ್ಲೆಲ್ಲ ಸ್ಪೋರ್ಟ್ಸು ಅದು ಇದು ಭಾಗವಹಿಸ್ತಿರ್ತಾರೆ ಬಂದು ಹೇಳ್ತಾಯಿರ್ತಾರೆ ಆಗ ಅವ್ರ ಜೊತೆ ಈ ಥರ ಹಿಂಗೆ ಹಾಡಿ ಈ ಥರ ಹಾಡು ಹೇಳಿ ಈ ಥರ ಆಟ ಆಡಿ ಅವ್ರಿಗೆಲ್ಲ ಹೇಳ್ಕೊಡ್ತಾಯಿರ್ತೀ ನಿ ಮಕ್ಳಿಗೆಲ್ಲ ಹಾಡಬೇಕು ಭಾಗವಹಿಸ್ಬೇಕು ಒಂದು ಸ್ಪೋರ್ಟ್ಸು ಮನೋರಂಜನೆ ಎಲ್ಲ ಮಾಡ್ತಾಯಿರಬೇಕು ಸ್ಕೂಲು ಅಂದಮೇಲೆ ಬರೀ ಓದೋಕ್ಕೆ ಸೀಮಿತ ಅಲ್ಲ ಓದೋದ್ರ ಜೊತೆಗೆ ಆಟವೂ ಆಡ್ಬೇಕು ಹಾಡುಗಳ್ನು ಹೇಳ್ಬೇಕು ಡ್ಯಾನ್ಸು ಮಾಡಬೇಕು ಅದ್ರ ಜೊತೆಗೆ ಓದ್ಲೂ ಬೇಕು ಸುಮ್ಮನೆ ಓದೋದೊಂದು ಪ್ರಯೋಜನ ಆಗೋಲ್ಲ ಮಕ್ಳಿಗೆ ಎಲ್ಲನೂ ಭಾಗವಹಿಸ್ಬೇಕು ಮಕ್ಕಳುಗಳು ಇನ್ನೂ ನಾವು ಮನೆಯಲ್ಲಿ ಹೌಸ್ ವೈಫಾಗಿ ಇರ್ತೀವಿ ಮನೆಯಲ್ಲೇ ಕೂತ್ಕೊಂಡಾಗ ಟಿವಿ ನೋಡೋದು ಬಟ್ಟೆ ಹೊಲೆಯೋದು ಇಲ್ಲಿ ಬೇಜಾರಾಯಿತು ಅಂದರೆ ಬುಕ್ಗಳನ್ನ ಓದ್ತೀವಿ ಇಲ್ಲ ಅಂದರೆ ಹಾಡುಗಳ್ನ ಹೇಳ್ತೀನಿ ಇಲ್ಲ ಅಂದರೆ ಫೋ ಸಣ್ಣಪುಟ್ಟ ಕತೆಗಳು ಹೇಳ್ಕೊಳ್ಳೋದು ಸುಮ್ಮನೆ ಹೇಳೋದು ಕೂತ್ಕೊಂಡು ಇನ್ನೂ ತಿಂಡಿ ಅಡುಗೆ ಎಲ್ಲ ಮಾಡ್ತಾಯಿರ್ತೀವಿ ಮನೆಯಲ್ಲಿ ಕೂತಿದ್ದಾಗ ಆ ಥರ ಅಂದರೆ ನಾವು ಚಿಕ್ಕದರಲ್ಲೆಲ್ಲ ಸ್ಪೋರ್ಟ್ಸ್ಗೆಲ್ಲ ಹೋಗ್ತಾಯಿದ್ವಿ ಚಿಕ್ಕದರಲ್ಲೆಲ್ಲ ಕಲಿತಾಯಿದ್ವಿ ಆಗ ಭಾಗವಹಿಸ್ತಾಯಿದ್ವಿ ಚಿಕ್ಕ ಮಕ್ಕಳಲ್ಲಿದ್ದಾಗೆಲ್ಲ ಆಕಾಶವಾಣಿಗೆಲ್ಲ ಫ್ರೋಗ್ರಾಮ್ ಕೊಟ್ಟಿದ್ದೋ ಜನಪದ ಗೀತೆ ಭಾವಗೀತೆ ಈ ದೇಶಭಕ್ತಿ ಗೀತೆಗಳು ಮತ್ತು ಪ್ರಾರ್ಥನೆ ಗೀತೆಗಳು ಎಲ್ಲನೂ ಹಾಡು ಹೇಳ್ತಾಯಿದ್ವಿ ನಾಟಕ ಆಡ್ತಿದ್ವಿ ಏಕಪಾತ್ರಾಭಿನಯ ಎಲ್ಲ ಭಾಗವಹಿಸಿದ್ವಿ ಅವರು ಸಂಗೀತ ಟೀಚರವರು ಅವರೇ ನಮ್ಮನ್ನ ಆಕಾಶವಾಣಿ ಫ್ರೋಗ್ರಾಮ್ಗೆಲ್ಲ ಕರ್ಕೊಂಡೋಗೋರು ಚಿಕ್ಕಮಕ್ಳಲ್ಲಿ ಆಮೇಲೆ ಸ್ಕೂಲ್ ಮುಗಿಸ್ಕೊಂಡು ಕ ಗಣಪತಿ ಪೆಂಡಲ್ಗಳಲ್ಲಿ ನಾವು ಹಾಡು ಹೇಳೋಕೆ ಹೋಗ್ತಾಯಿದ್ವಿ ಚಿಕ್ಕಮಕ್ಳೆಲ್ಲ ಸ್ಕೂಲ್ ಕಡೆಯಿಂದ ಒಂದು ಫ್ರೋಗ್ರಾಮ್ ಕೊಡೋರು ಆಗ ಹಾಡು ಡ್ಯಾನ್ಸು ಚಿತ್ರಗೀತೆಗಳು ಜನಪದ ಗೀತೆಗಳು ಭಾವಗೀತೆಗಳು ಪ್ರಾರ್ಥನೆ ಗೀತೆ ಮತ್ತು ಕತೆಗಳು ಏಕಪಾತ್ರಾಭಿನಯ ಎಲ್ಲದರಲ್ಲೂ ಭಾಗವಹಿಸವು ಇನ್ನೂ ಸ್ಕೂಲು ಅಂದರೆ ಪ್ರತಿಭಾ ಕಾರಂಜಿ ಪಂಕ್ಷನ್ ಬರೋದು ಆ ಪಂಕ್ಷನ್ಗಳಲ್ಲಿ ಡ್ಯಾನ್ಸು ಹಾಡು ಏಕಪಾತ್ರಾಭಿನಯ ಎಲ್ಲ ಪ್ರತಿಯಲ್ಲೂ ಭಾಗವಹಿಸವು ಹುಡುಗ ಹುಡುಗಿ ಥರ ವೇಷ ಹಾಕೊಂಡು ಎಲ್ಲ ಥರ ಆ್ಯಕ್ಟಿಂಗ್ ಮಾಡವೇ ಎಲ್ಲ ಸೇರಿಕೊಂಡು ಚೆನ್ನಾಗಿರೋದು ಭಾಗವಹಿಸೋದು ಈಗ ಮದು ಮದ್ವೆಯಾಗಿ ಮನೆಯಲ್ಲೇ ಇದ್ದಮೇಲೆ ಮಕ್ಳ ಜೊತೆ ಅವ್ರ ಜೊತೆ ಆಟಾಡೋದು ಅವ್ರ ಜೊತೆ ಅವ್ರ್ನೆಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗಿ ಸ್ಪೋರ್ಟ್ಸ್ ಆಡೋದು ಮನೆಯಲ್ಲಿ ಫ್ರೀ ಟೈಮಲ್ಲಿದ್ದಾಗ ಅವ್ರ ಜೊತೆ ಹೊರಗಡೆ ಹೋಗಿ ಶಟ್ಲ್ ಕಾಕು ವಾಲಿಬಾಲು ಚಸ್ಸು ಎಲ್ಲ ಆಟ ಆಡ್ತೀವಿ ಆಟ ಆಡಿ ಅವರಿಗಿಷ್ಟ ಬಂದಂತೆ ಮಾಡ್ಕೊಡೋದು ತಿಂಡಿ ಗಿಂಡಿ ಏನಾರು ಅವ್ರಿಗೆ ಬೇಕು ಅಂದಾಗ ಇಷ್ಟ ಬಂದಾಗ ತಿಂಡಿ ಮಾಡ್ಕೊಡೋದು ಆ ಥರ ಇದ್ಮಾಡ್ತೀನಿ ಮಕ್ಕಳು ಸ್ಕೂಲಲ್ಲೆಲ್ಲ ಸ್ಪೋರ್ಟ್ಸಿಗೆ ಸೇರ್ಕೊಂಡಾಗ ಅವರು ಬಂದು ಗೆದ್ದರು ಅಮ್ಮ ಅಂತ ಹೇಳ್ತಾಯಿರ್ತಾರೆ ಹಾಡು ಹೇಳೋದ್ರಲ್ಲಿ ಭಾಗವಹಿಸ್ತಾಯಿರ್ತಾರೆ ಅದರಲ್ಲಿ ಪ್ರೈಝ್ ಬಂತು ಸ್ಪೋರ್ಟ್ಸ್ಲ್ಲಿ ಪ್ರೈಝ್ ಬಂತು ಅಂತ ಹೇಳ್ತಾಯಿರ್ತಾರೆ ಆಗ ನಾವು ಗೆದ್ದಿದ್ವಿ ನಾವು ಸೇರ್ಕೊಂಡಿದ್ವಿ ಅದ್ರ ಬಗ್ಗೆ ನಾವು ಗೆಲ್ಲಿ ನೀವೂ ಸ್ಪೋರ್ಟ್ಸ್ ಆಡಿ ಅಂತ ಹೇಳ್ತಾಯಿರ್ತೀವಿ ಇನ್ನೂ ನೆಕ್ಸ್ಟು ಮನೆಯಲ್ಲಿ ಕೂತಿದ್ದಾಗ ಬಟ್ಟೆಯೆಲ್ಲ ಹೊಲಿತೀವಿ ತಿಂಡಿ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಮಕ್ಳಿಗೆಲ್ಲ ಏನೂ ಇಲ್ಲ